ಹೆಲೋ ಹೆಲೋ ವೈದ್ಯೆ ಶ್ವೇತ ಅವ್ರಾ ಮಾತಾಡ್ತಿರೋದು ನಾನು ನಾಗಮಣಿ ಅಂತ ಚಿಕ್ಕಬಳ್ಳಾಪುರ್ದಿಂದ ಮಾಡಿದ್ದೀನಿ ನನಗೆ ಮೂರು ದಿನ್ದಿಂದ ಹೊಟ್ಟೆನೋವು ವೈದ್ಯರೇ ಹಾಂ ಮತ್ತೆ ಏ ರಾತ್ರಿ ಏನು ತಿಂದಿರಲಿಲ್ಲ ಒಂದು ನಿನ್ನೆ ನಮ್ಮ ಅಕ್ಕನ ಮದುವೆ ಇತ್ತು ಅದ್ರಲ್ಲಿ ಎಣ್ಣೆ ಪದಾರ್ಥಗಳ್ ಜಾಸ್ತಿ ತಿಂದುಬಿಟ್ಟಿದ್ದೀನಿ ಆವಾಗ್ಲಿಂದ್ ಆವಾಗ್ಲಿಂದ ಹೊಟ್ಟೆನೋವು ಒಂಥರ ಸುಸ್ತಾಗ್ತಿದೆ ಏನು ಮಾಡ್ಬೇಕು ಡಾಕ್ಟ್ರೇ

ಹ್ಞೂ ಹಾಂ

ಹಾಂ ಹಾಂ ಸರಿ ಇವಾಗ ಜಾಸ್ತಿ ಹೊಟ್ಟೆನೋವಾಗ್ತಿದೆ ನನಗೆ ಅದನ್ನು ಇವಾಗ ಕಮ್ಮಿ ಮಾಡ್ಕೊಬೇಕಂದರೆ ಏನು ಮಾಡಬೇಕು ಇವಾಗ ಸದ್ಯಕ್ಕೆ ಬಿಸ್ನೀರು ಕುಡಿದಿದ್ದಾಯ್ತು ಕುಡಿದಿದ್ದಾಯ್ತು ವೈದ್ಯರೇ ಆದರೇ ಇನ್ನು ಹೊಟ್ಟೆನೋವ್ ಹೊಟ್ಟೆನೋವ್ ಹಾಗೆ ಇದೆ ಅದು ಯಾವುದ್ರದ್ದು ಹಾಂ ಸರಿ ವೈದ್ಯರೇ ಮಾಡ್ತೀನಿ ಮತ್ತೆ ಹಾಗೇ ಇದ್ದರೆ ಬರ್ಬೋದಾ ಇನ್ನು ಹೊಟ್ಟೆನೋವು ಹಾಗೆ ಇದ್ದರೆ ಬರ್ಬೋದಾ

ಹಾಂ ಸರಿ ಸರಿ ನಿಮ್ದು ನೀವು ಯಾವಾಗ ಫ್ರೀ ಇರ್ತೀರಾ ಹ್ಞೂ ಎಷ್ಟು ಗಂಟೆಗೆ ಬರ್ಬೋದು ಒಂಬತ್ತು ಗಂಟೆ ಮೇಲೆ ಬೆಳಿಗ್ಗೆನಾ ಹಾಂ ಸರಿ ರೀ ಮತ್ತೆ ಏನಾದ್ರೂ ಟ್ರೀಟ್ ಏನಾದ್ರೂ ಚಿಕಿತ್ಸೆ ಕೊಡೋದು ಆಯಿತಾ ಇಲ್ಲಾಂದ್ರೆ ಏನಾದರು ಔಷಧಿ ಕೊಡ್ತೀರಾ

ಸರಿ ವೈದ್ಯರೇ ಧನ್ಯವಾದಗಳು